ನಾನು ಒಬ್ಬ ಬಿಸ್ನೆಸ್ ಮ್ಯಾನಾಗಿ ನಾನು ತುಂಬ ಟ್ರಾವೆಲಿಂಗ್ ಮಾಡ್ತಾಯಿರ್ತೀನಿ ಅದೂ ಹೊರ ರಾಜ್ಯಕ್ಕೆಲ್ಲ ನಾನು ತುಂಬ ಜಾಸ್ತಿ ಟ್ರಾವೆಲಿಂಗ್ ಮಾಡ್ತಿರ್ತೀನಿ ಅದೂ ಬಿಸ್ನೆಸ್ ಪರ್ಪಸ್ಗೋಸ್ಕರ ಆಗ ಎಲ್ಲ ನಾನು ಇವಾಗ ನಾನು ತಮಿಳ್ನಾಡು ಆಂಧ್ರ ಪ್ರದೇಶ್ ಕೇರಳ ಈ ಥರ ನಾನು ಸೌತ್ ಕ ಸೌತ್ ಇಂಡ್ಯಾದಲ್ಲಿ ನಾನು ತುಂಬ ಓಡಾಡ್ತಾಯಿರ್ತೀನಿ ಆವಾಗ ನನ್ಗೆ ಇವಾಗ ನಾನು ಕನ್ನಡನ ನಾನು ಸ್ವಂತ ಭಾಷೆ ಬಂದು ನಂದು ಕನ್ನಡ ಮ ಎಸ್ಪೆಷ್ಯಲಿ ನಾವು ಕನ್ನಡದ ಕನ್ನಡ್ದೋರು ಆಗಿರೋದರಿಂದ ನಮಗೆ ಬೇಗ ಬೇರೆ ಭಾಷೆ ಬರಲ್ಲ ಆದ್ದರಿಂದ ನಾನು ಬೇರೆ ರಾಜ್ಯಕ್ಕೆ ಇವಾಗ ನಾನು ತಮಿಳ್ನಾಡಿಗೆಲ್ಲ ನಾನು ನನ್ನ ಅಗ್ರಿಕಲ್ಚರ್ ಫರ್ಟಿಲೈಝರ್ ಬಗ್ಗೆ ನಾನು ತಿಳ್ಕೊಳ್ಳೋಕೆ ಪ್ಲಸ್ ಅಲ್ಲಿನ್ನು ಅಲ್ಲಿ ಯಾವ ರೀತಿ ನ ಕಡಿಮೆ ದರಕ್ಕೆ ಸಿಗುತ್ತೆ ಅನ್ನೋದ್ನೆಲ್ಲ ವಿಚಾರ್ಸೋಕೆ ನಾನು ಹಾಂ ತಿಂಗಳಿಗೆ ಒಮ್ಮೆ ಇಲ್ಲಾಂದ್ರೆ ಎರ್ಡು ತಿಂಗ್ಳಿಗೆ ಒಮ್ಮೆ ನಾನೂ ಟ್ರಾವೆಲ್ ಮಾಡ್ತಿರ್ತೀನಿ ಆ ಟೈಮಲ್ಲಿ ನಾನು ಅಲ್ಲಿ ಊಟ ತಿಂಡಿಗೆ ಎಲ್ಲ ಇಂಥವು ಇತ್ತ ಹೋದಾಗ ಊಟಕ್ಕೆ ತಿಂಡಿಗೆಲ್ಲ ಹೋದಾಗ ನಾನು ಸ್ವಲ್ಪ ಭಾಷೆಯಲ್ಲಿ ವ್ಯತ್ಯಾಸ ಇರೋದರಿಂದ ಇವಾಗ ನಾ ಕನ್ನಡದವ್ರು ಅಲ್ಲಿ ತಮಿಳ್ ಮಾತಾಡ್ತಾರೆ ತಮಿಳ್ನಾಡಲ್ಲಿ ಈ ಆವಾಗ ನಾನು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ ಅವ್ರು ಹೇಳೋದು ನನಗೆ ಅರ್ಥ ಆಗಲ್ಲ ಈ ಟೈಮಲ್ಲಿ ನಾವು ಸ್ವಲ್ಪ ಇಂಗ್ಲೀಷು ಯೂಸ್ ಮಾಡ್ತೀನಿ ಆವಾಗ ಅವ್ರಿಗೂ ಅರ್ಥ ಆಗುತ್ತೆ ಸ್ವಲ್ಪ ನಮಗೂ ಅರ್ಥ ಆಗುತ್ತೆ ಆನಂತರ ಹಂಗು ಸ್ವಲ್ಪ ಜನಕ್ಕೆ ಬೇರೆ ಭಾಷೆ ಬರದಿದ್ದಾಗ ಸ್ವಲ್ಪ ಆಕ್ಷನ್ ಮಾಡಿ ಹಿಂಗೆ ತಿನ್ನೋ ಥರ ಎಲ್ಲ ತೋರಿಸ್ತೀನಿ ಆವಾಗ ಅವ್ರು ಹೇಳ್ತಾರೆ ಹಾಂ ಇದೇ ಇದೇ ಹಾಂ ಅಂತೆಲ್ಲ ಹೇಳ್ತಾರೆ ಈ ರೀತಿ ನಾನು ಅವ್ರ್ನು ಅವ್ರ ಜೊತೆ ನಾನು ಬೆರೆಯೋಕೆ ಟ್ರೈ ಮಾಡ್ತೀನಿ ಆಮೇಲೆ ತುಂಬ ತೊಂದ್ರೆಗಳು ಆಗಿದೆ ಇವಾಗ ಏನೆಂದ್ರೆ ನಾವೇನೋ ಒಂದು ಹೇಳ್ತೀವಿ ಆ ಭಾಷಾ ಜನಗಳಿಗೆ ಅದು ಅರ್ಥ ಆಗಲ್ಲ ಅವ್ರು ಏನೋ ತಿಳ್ಕೊಳ್ತಾರೆ ಅವ್ರು ಯಾವುದೋ ಬೇರೆ ವಸ್ತುನ ಕೊಡ್ತಾರೆ ಈ ರೀತಿ ತೊಂದರೆಗಳೆಲ್ಲ ನಾನು ಮೊದಲು ಅನುಭವಿಸ್ತಿದ್ದೆ ಆನಂತರ ನಾನೇ ಇವಾಗ ನಮಗೆ ಅಲ್ಲಿಗೋಗಿ ಮಾತಾಡ್ಬೇಕೆಂದ್ರೆ ನಾವು ಅವ್ರ ಭಾಷೆಯೇ ಕಲಿಲೇಬೇಕು ಆ ಕಾರಣದಿಂದ ಸ್ವಲ್ಪ ಸ್ವಲ್ಪ ನಾವು ಇವಾಗ ತಮಿಳ್ ತೆಲುಗು ಈ ರೀತಿ ಮಲ್ಯಾಳಮ್ ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಬೇಸಿಕ್ನ ನಾವು ಕಲ್ತು ಮಾತಾಡೋಕೆ ನಾನು ಪ್ರಯತ್ನಪಡ್ತೀನಿ ಹಾ ಮುಂಚೆ ಆಗಿದ ಅಡೆತಡೆಗಳನ್ನೆಲ್ಲ ಸರಿಪಡ್ಸ್ಕೊಂಡು ತಿದ್ಪಡ್ಸ್ಕೊಂಡು ಈ ರೀತಿಯೂ ನಾವೂ ಬೇರೆದು ರಾಜ್ಯಕ್ಕೆ ಹೋದಾಗ ಕಲಿಬೋದು ಅನ್ನೋದನ್ನ ಭಾಷೆ ಅವ್ರ ಭಾಷೆಯೂ ನಾವು ಸ್ವಲ್ಪ ಕಲಿತ್ರೆ ಆವಾಗ ನಮಗೂ ಅವ್ರ ಅವ್ರು ನೋಡೇ ಮಾತಾಡಲೂ ಸಾಧ್ಯವಾಗುತ್ತೆ ಯಾವುದೇ ರೀತಿ ತೊಂದರೆ ಆಗಲ್ಲ ಇವಾಗ ನಮಗೆ ಪೂರ್ತಿ ಅಂಡ್ರೆಡ್ ಪರ್ಸೆಂಟ್ ನಾವು ಭಾಷೆ ಕಲ್ಯೋಕೆ ಆಗಲ್ಲ ಕಲಿಬೋದು ಆದರೆ ತುಂಬ ಸಮಯ ತಗೊಳ್ಳುತ್ತೆ ಆದರೆ ನಾವು ದಿನ ದಿನನಿತ್ಯ ನಾವು ಕಲ್ತ್ಕೊಂಡು ಕಲ್ತ್ಕೊಂಡು ಸ್ವಲ್ಪನೇ ಕಲಿತ್ರೆ ನಮಗೂ ಈಸಿಯಾಗುತ್ತೆ ನಮ್ಮ ಬಿಸ್ನೆಸ್ಗು ಈಸಿಯಾಗುತ್ತೆ ಇವಾಗ ನಾನು ಹೇಳೋದು ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅವ್ರು ಹೇಳೋದು ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಆವಾಗ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ನಮಗೆ ನಮ್ಗೆ ಯಾ ಏನು ಕಾನ್ವರ್ಸೇಷನ್ ಮಾಡ್ತೀವಿ ಅನ್ನೋದು ಅವರಿಗೆ ಅರ್ಥ ಆದಾಗ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇವಾಗ ನಾನು ಫರ್ಟಿಲೈಝರ್ ತಗೊಳ್ಳೋಕೆ ಹೋಗಿದ್ದೀನಿ ಅಂದರೆ ನಾನು ನೀಟಾಗಿ ಹೇಳ್ಬೋದು ನಂಗೆ ಈ ಥರನೇ ಬೇಕು ಇಷ್ಟೇ ಪವರ್ ಇರಬೇಕು ಯಾವುದೇ ರೀತಿ ಗಿಡಗಳಿಗೆ ಹಾನಿ ಆಗ್ಬಾರ್ದು ಅಂತ ನಾನು ಎಲ್ಲ ಈಸಿಯಾಗಿ ಮಾತಾಡ್ಬೋದು ಅವ್ರ ಭಾಷೆ ನಾನು ಕಲಿತಾಗ ಅದೇ ನಾನು ನಮ್ಮ ಭಾಷೇಲಿ ಮಾತಾಡಿದಾಗ ಅವರಿಗೆ ಅದು ಅರ್ಥ ಆಗಲ್ಲ ಇವರೇನೋ ಫರ್ಟಿಲೈಝರ್ ಕೇಳ್ತಾವ್ರೆ ಅಂತ ಯಾವುದೋ ಕಡಿಮೆ ಪವರ್ ಇರೋ ಫರ್ಟಿಲೈಝರ್ಗಳು ಕೊಡ್ತಾರೆ ಇವೆಲ್ಲ ಆದಾಗ ಅವಾಗ ನಮ್ಮ ಬಿಸ್ನೆಸ್ಗೂ ತೊಂದರೆಯಾಗುತ್ತೆ ಇಲ್ಲಿನ ಜನಗಳ್ಗು ತೊಂದರೆ ಆಗುತ್ತೆ ಆದ್ದರಿಂದ ನಾವು ಅವ್ರ ಭಾಷೆಗಳ್ನ ಕಲ್ತು ನಾವು ನೀಟಾಗಿ ಮಾತ್ನಾಡ್ದಾಗ ಅದೊಂದು ಸ್ವಲ್ಪ ಯೂಸಾಗುತ್ತೆ ಪ್ಲಸ್ ಅವರು ಕೂಡ ನಮ್ಮ ಭಾಷೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಅವರು ಕೂಡ ಟ್ರೈ ಮಾಡ್ತಾರೆ ಈ ರೀತಿ ನಾವು ಬೆರೆತಾಗ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ನಮ್ಮ ಬಿಸ್ನೆಸ್ಗೂ ತೊಂದರೆ ಆಗುವುದಿಲ್ಲ ನಾವು ಹೋಗಿರೋ ಕೆಲಸಕ್ಕೂ ತೊಂದರೆ ಆಗುವುದಿಲ್ಲ ಈ ಅಡೆತಡೆಗಳನ್ನೆಲ್ಲ ನಾನು ಎದ್ರುಸಿದ್ದೀನಿ ಈಗ ನಾನು ಹಾಂ ಸ್ವಲ್ಪ ಬೇರೆ ಭಾಷೇನ ಕಲ್ತು ಅವ್ರ ಜೊತೆ ಹೆಂಗೆ ನಾನು ಕನ್ವರ್ಸೇಷನ್ ಮಾಡಿದ್ದೇನೆ ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ ಅದು ನನಗೆ ತುಂಬ ಸಹಾಯವಾಗುತ್ತೆ